ಭಾರತದಲ್ಲಿ ಶಿಕ್ಷಣವು ಬಾಲ್ಯದ ಶಿಕ್ಷಣ ಪ್ರಾಥಮಿಕ ಶಿಕ್ಷಣ ಮಾಧ್ಯಮಿಕ ಶಿಕ್ಷಣ ಹಾಗೂ ಉನ್ನತ ಶಿಕ್ಷಣ ಮತ್ತು ವೃತ್ತಿಪರ ಶಿಕ್ಷಣದಂತಹ ವಿವಿಧ ಹಂತಗಳನ್ನು ನಾವು ಕಲಿಕೆಯ ಪ್ರಕಾರಗಳಲ್ಲಿ ಒಳಗೊಂಡಿದೆ ಮತ್ತು ಭಾರತದಲ್ಲಿ ಶಿಕ್ಷಣವು ಪ್ರವೇಶ ಮತ್ತು ಗುಣಮಟ್ಟವನ್ನು ಸುಧಾರಿಸುವುದು ಅಸಮಾನತೆಯನ್ನು ಕಡಿಮೆ ಮಾಡುವುದು ದಾಖಲಾತಿ ಪೂರ್ಣಗೊಳಿಸುವುದು ಕಲಿಕೆಯ ಫಲಿತಾಂಶವು ಮತ್ತು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವುದು ಆಡಳಿತ ಮತ್ತು ಹೊಣೆಗಾರಿಕೆಯನ್ನು ಬಲಪಡಿಸುವುದು ಹಾಗೂ ಕೋವಿಡ್ ಸಂದರ್ಭದಲ್ಲಿ ಮನೆಯಲ್ಲಿಯೇ ಕುಳಿತು ಆನ್ಲೈನ್ ಶಿಕ್ಷಣ ನೀಡುವುದರ ಮೂಲಕ ಶಿಕ್ಷಣದ ಗುಣಮಟ್ಟ ಏನು ಹೆಚ್ಚಾಗಿದಂತ ಹೇಳ್ಬೌದು ಬರಬರುವ ಶಿಕ್ಷಣದಲ್ಲಿ ಉನ್ನತವಾದ ಬೆಳವಣಿಗೆ ನಾವು ಕಾಣಬಹುದು ಆದರೆ ಶಿಕ್ಷಣದಲ್ಲಿ ಹಲವಾರು ಸಮಸ್ಯೆಗಳು ಭಾರತದಲ್ಲಿ ಎದುರಿಸಬಹುದಂತ ತುಂಬ ಸಮಸ್ಯೆಗಳು ಇದೆ ಅದೇನಂದರೆ ಭಾರತದಲ್ಲಿನ ಶಿಕ್ಷಣ ವ್ಯವಸ್ಥೆಯು ಸಾಕಷ್ಟು ಹಳೆಯದಾಗಿದೆ ಅದು ಇನ್ನೂ ಅನೇಕ ಪ್ರತಿಭೆಗಳ ರಚನೆಯನ್ನು ಹೊಂದಿದೆ ಆದರೆ ಹೆಚ್ಚು ಗುಣಮಟ್ಟದ ಶಿಕ್ಷಣಕ್ಕಾಗಿ ಅದನ್ನು ಬದಲಾಯಿಸಬೇಕಾಗಿದೆ ನನ್ನ ಅಭಿಪ್ರಾಯದಲ್ಲಿ ಪ್ರಸ್ತುತ ಶಿಕ್ಷಣ ವ್ಯವಸ್ಥೆಯು ಬದಲಾಗ ಬದಲಾಗಬೇಕಾಗಿದೆ ಏಕೆಂದರೆ ಇದು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಭವಿಷ್ಯದ ಜೀವನಕ್ಕೆ ಉತ್ತಮ ಮೌಲ್ಯವನ್ನು ನೀಡುವುದಿಲ್ಲ ಆದ್ದರಿಂದ ಭಾರತ ಸರಕಾರವು ತನ್ನ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಬೇಕು ಏಕೆಂದರೆ ಗುಣಮಟ್ಟದ ಶಿಕ್ಷಣದ ಕೊರತೆ ಮತ್ತು ಉನ್ನತ ಶಿಕ್ಷಣಕ್ಕಾಗಿ ಕಡಿಮೆ ಗುಣಮಟ್ಟದ ಶಾಲೆಗಳಂತಹ ಸಾಕಷ್ಟು ಸಮಸ್ಯೆಗಳು ಇವೆ ಅಲ್ಲದೆ ಇನ್ನೊಂದು ಶಿಕ್ಷಕರ ಸಮಸ್ಯೆ ಅನೇಕ ಸರಕಾರಿ ಶಾಲೆಗಳಲ್ಲಿ ಶಿಕ್ಷಕರ್ ಶಿಕ್ಷಕರು ಇಲ್ಲದೆ ಇರುವುದು ಇದರಿಂದ ಮಕ್ಕಳ ಪಾಠಕ್ಕೆ ಏನು ತುಂಬ ತೊಂದರೆ ಆಗ್ತದೆ ಹಾಗಾಗಿ ಅವರು ಶಿಕ್ಷಣದಲ್ಲಿ ಬಹಳ ಹಿಂದುಳಿಯಲು ತುಂಬ ಚಾನ್ಸಸ್ ಇದೆ